ನಾನು ಚಿತ್ರದುರ್ಗ ಜಿಲ್ಲೆಯ ನಿವಾಸಿಯಾಗಿದ್ದು ಚಿತ್ರ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಇಲ್ಲಿಯ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಒಂದೇ ಒಂದು ಸ್ಟೇಡ್ಯಮ್ ಇದೆ ಒನಕೆ ಓಬವ್ವ ಸ್ಟೇಡ್ಯಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಈ ಯೋಜನಾ ಸೇವಾ ಇಲಾಖೆಯಿಂದ ಜಿಲ್ಲೆಗೆ ಒಬ್ಬರು ತರಬೇತಿದಾರರಿರ್ತಾರೆ ಅವರು ಎಲ್ಲ ಕ್ರೀಡೆಗಳಿಗೂ ತರಬೇತಿ ನೀಡುವಂತಹ ವ್ಯಕ್ತಿಯಾಗಿದ್ದು ಅಲ್ಲಿ ಎಲ್ಲ ಥರ ಎಲ್ಲ ಕ್ರೀಡೆಗಳ್ಗೂ ತರಬೇತಿ ನೀಡುವಂತಹ ಒಬ್ಬರೇ ವ್ಯಕಿಯಾಗಿದ್ದು ಎಲ್ಲರಿಗೂ ಸಮಂಜಸವಾಗಿ ಅಂದರೆ ಸರ್ಯಾದ ರೀತಿಯಲ್ಲಿ ತರಬೇತಿ ನೀಡುವಂತಹ ಒಂದು ಸಾಮರ್ಥ್ಯ ಅವ್ರಿಗೆ ಇಲ್ಲ ಅಂತ ನನಗ್ ಅನ್ನಿಸುತ್ತೆ ವಿಶೇಷವಾಗಿರುವಂತಹ ಅಧ್ಯಯನ ಮಾಡಿರುವಂತಹ ಕ್ರೀಡಾ ಇದು ತರಬೇತಿದಾರರು ನಮ್ಮಲ್ಲಿ ಸಿಗೋದು ಭಾಳ ಕಡಿಮೆ ಅಂತಹ ತರಬೇತಿದಾರರು ಸಾಮಾನ್ಯವಾಗಿ ರಾಜಧಾನಿಯಲ್ಲಿರ್ತಾರೆ ಅಂತಹ ವ್ಯವಸ್ಥೆ ಜಿಲ್ಲಾ ಕೇಂದ್ರದಲ್ಲಿ ಇದ್ದಲ್ಲಿ ಇಡೀ ಎಲ್ಲ ಎಲ್ಲ ಜಿಲ್ಲೆಯಿಂದನೂ ಉತ್ತಮವಾಗಿರುವಂತಹ ಕ್ರೀಡಾಪಟುಗಳನ್ನು ತಯಾರಿಸಲು ಸಾಧ್ಯ ಅನ್ನುವಂಥ ಮಾತು ನಾವಿಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಇಲ್ಲಿ ಕ್ರೀಡಾಪಟುಗಳಿಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಕೇಳಿರೋದು ಭಾಳ ವಿಶೇಷವಾಗಿರೋದೆ ಏನೂ ಸೌಲಭ್ಯ ಇಲ್ಲ ಇಲ್ಲಿ ಸರ್ಯಾದ ರೀತಿಯಲ್ಲಿ ಟ್ರ್ಯಾಕ್ ಇರೋದಿಲ್ಲ ಹಾಗೇ ಅವ್ರು ಬಳಸುವಂತಹ ಕೆಲವು ಸಾಮಗ್ರಿಗಳು ಅವರು ಸ್ಟ್ಯಾಮಿನಾ ಇಂಪ್ರೂವ್ ಮಾಡ್ಕಳ್ಲಿಕ್ಕೆ ಅಥವಾ ಇನ್ನಿತರ ಫಿಸಿಕಲ್ ಆಗಿ ಡೆವಲಪ್ ಆಗಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಸಹ ಲಭ್ಯವಿರೋದಿಲ್ಲ ಅಂತಹ ಸೌಲಭ್ಯಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೊಟ್ಟಲ್ಲಿ ನಮ್ಮ ಭಾರತ ದೇಶ ಕೆಲವೇ ಕೆಲವು ವರ್ಷಗಳಲ್ಲಿ ನಮ್ಮ ಏನು ಒಲಂಪಿಕ್ಸ್ನಲ್ಲಿ ಸ್ಪರ್ಧಿಸಿ ಉತ್ತಮವಾಗಿರುವಂತಹ ಸ್ಪರ್ಧೆಯನ್ನು ನೀಡುವಂತಹ ಕ್ರೀಡಾಪಟುಗಳಾಗಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಅಂತಹ ಒಂದು ಕೆಲಸ ನಮ್ಮ ದೇಶದ ಏನು ರಾಜಕಾರಣಿಗಳು ಮಾಡಲಿಕ್ಕೆ ಅವರು ಸುತಾರಾಮ್ ಇಷ್ಟಪಡ್ತಾ ಇಲ್ಲ ಹಾಗೇ ಎಲ್ಲ ಕ್ರೀಡಾಪಟುಗಳು ಈ ಸೌಲಭ್ಯಗಳಿಂದ ವಂಚಿತರಾಗ್ತಾಯಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು ಇದೇ ರೀತಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಇಪ್ಪ್ ದಿವಸದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲೂ ಸಹ ಸ್ಟೇಡಿಯಮ್ಗಳು ಅಥವಾ ಇಂಡೋರ್ ಸ್ಟೇಡ್ಯಮ್ಗಳು ಅಲ್ಲಿ ಓಪನ್ ಇರುತ್ತೆ ಅಲ್ಲಿ ಅವರು ತರಬೇತಿದಾರರು ಇರ್ತಾರೆ ಆಮೇಲೆ ಇವರು ಇವರಿಗೆ ಸಿಕ್ಕ ಇವರಿಗೆ ಯಾವ ಸಮಯದಲ್ಲಿ ಬೇಕಾದರೂ ಹೋಗಿ ತರಬೇತಿಯನ್ನು ಪಡೆಯಲು ಸಾಕಷ್ಟು ಅವಕಾಶ ಇರುತ್ತೆ ಹಾಗೇ ಅಲ್ಲಿ ತುಂಬ ಬೆಲೆನೂ ಇದೆ ಕ್ರೀಡಾಪಟುಗಳಿಗೆ ಬೇರೆ ದೇಶಗಳಲ್ಲಿ ಆದರೆ ನಮ್ಮ ದೇಶದಲ್ಲಿ ರಾಜ್ಯಮಟ್ಟದ್ದಾಗಲಿ ರಾಷ್ಟ್ರಮಟ್ಟದ್ದಲ್ಲಾಗಲಿ ಅವರು ಬಹುಮಾನ ಪಡೆದಿದ್ರೂ ಸಹ ಅವರಿಗೆ ಉತ್ತಮವಾಗಿರುವಂತಹ ಬೆಲೆ ಇಲ್ಲ ಹಾಗೇ ಅವರಿಗೆ ಸನ್ಮಾನ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿರೋದಿಲ್ಲ ಇದರಿಂದ ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳು ಉತ್ತಮವಾಗಿ ಒಂದು ಸ್ಪರ್ಧಾ ಮನೋಭಾವದಿಂದ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯ ಇಲ್ಲ ಅಂತ ಈ ಸಂದರ್ಭ್ದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ